ನನ್ನ ಹೆಸರು ಐಶ್ವರ್ಯಾ ನಾನು ಆಡರ್ ನೀಡಿದ್ದೇನೆ ಅದರ ಹಣ ಪಾವತಿ ಮಾಡಲು ಹೋದಾಗ ಮಧ್ಯದಲ್ಲಿ ಅಂತರ್ಜಾಲ ಸಮಸ್ಯೆಯಿಂದ ಹಣ ಪಾವತಿಸಲು ಸಾಧ್ಯವಾಗಲಿಲ್ಲ ದಯವಿಟ್ಟು ನನಗೆ ಹಣ ಪಾವತಿಸಲು ಬೇರೆ ಯಾವುದಾದರೂ ಮಾರ್ಗವಿದೆಯೇ ಎಂದು ತಿಳಿಸಿ ಮತ್ತು ನಾನು ಆಡರ್ ಮಾಡಿರೋ ವಸ್ತುವನ್ನು ದಯವಿಟ್ಟು ಬೇಗ ಮಾರಾಟಗಾರರಿಂದ ತಲುಪಿಸಲು ಸಹಾಯಿಸಿ ಈ ವಸ್ತುವಿನ ಅವಶ್ಯಕತೆ ನನಗೆ ತುಂಬ ಇದೆ ದಯವಿಟ್ಟು ಇದನ್ನು ನನ್ನ ವಿನಂತಿ ಎಂದು ತಿಳಿದುಕೊಂಡು ನೀವು ನನಗೆ ಸಹಾಯ ಮಾಡಲಿಲ್ಲ ಇಲ್ಲ ಮಾಡಲಿಲ್ಲವಾದರೆ ನಾನು ಆಡರ್ ಮಾಡಿರುವ ವಸ್ತುವನ್ನು ಈಗಲೇ ಕ್ಯಾನ್ಸಲ್ ಮಾಡಿ ಬೇರೆ ಆ್ಯಪ್ ಮೂಲಕ ಹೊಸದಾಗಿ ಆಡರ್ ಮಾಡಬೇಕಾಗುತ್ತದೆ ಈ ರೀತಿ ತುಂ ಸಮಸ್ಯೆಗಳನ್ನು ನಾನು ತುಂಬ ಬಾರಿ ಕೇಳಿದ್ದೇನೆ ಮತ್ತು ನೋಡಿದ್ದೇನೆ ಆದರೆ ಮೊದಲ ಬಾರಿಗೆ ಈ ಸಮಸ್ಯೆಯನ್ನು ಎದುರಿಸುತ್ತಿದ್ದೇನೆ ನನಗೆ ಈ ಸಮಸ್ಯೆಯನ್ನು ಹೇಗೆ ಎದುರಿಸಬೇಕೆಂಬುದು ತಿಳಿಯುತ್ತಿಲ್ಲ ಹಾಗಾಗಿ ನಿಮಗೆ ನಾನು ದೂರು ನೀಡಲು ಕರೆ ಮಾಡಿದ್ದೇನೆ ನಾನು ನಿಮಗೆ ಕರೆ ಮಾಡುವುದರಿಂದ ನನಗೆ ಸೂಕ್ತ ಪರಿಹಾರ ದೊರೆಯುತ್ತದೆ ಎಂದು ಭಾವಿಸಿದ್ದೇನೆ ಮತ್ತು ನಾನು ನಿಮ್ಮನ್ನು ವಿನಂತಿಸುತ್ತೇನೆ ಆದಷ್ಟು ಬೇಗ ನನಗೆ ಇದಕ್ಕೊಂದು ಪರಿಹಾರ ನೀಡಿ